ನನಗೆ ಚಿಕ್ಕ ವಯಸ್ಸಿನಿಂದಲೂ ಗಿಡಗಳನ್ನು ಬೆಳೆಸುವುದು ಒಂದು ಹಾಬಿ ನನಗೆ ಯಾವಾಗ ನಮ್ಮ ಶಾಲೆಯಲ್ಲಿ ಗುರುಗಳು ಪರಿಸರ ರಕ್ಷಣೆ ಮಾಡಬೇಕು ಪರಿಸರ ಬೆಳೆಸೋದರ ಪರಿಸರವನ್ನು ಕಾಪಾಡುವುದರಿಂದ ಅದು ನಮ್ಮನ್ನು ಕಾಪಾಡುತ್ತದೆ ಹಾಗೂ ಗಿಡಗಳು ನಾವು ಬಿಡುವಂಥ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ನಮಗೆ ಆಕ್ಸಿಜನನ್ನು ಬಿಡ್ತವೆ ಹಾಗಾಗಿ ಮನೆಯ ಸುತ್ತಮುತ್ತ ಗಿಡಗಳಿರೋದರಿಂದ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಇರ್ತದೆ ಆಮ್ಲಜನಕ ಹೇರಳವಾಗಿ ದೊರೆಯುತ್ತದೆ ಹಾಗೂ ಹಸಿರು ಗಿಡಗಳನ್ನು ಪ್ರತಿನಿತ್ಯ ನೋಡುವುದರಿಂದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ ಹೀಗೆ ಯಾವಾಗ ಗುರುಗಳು ನಮ್ಗೆ ಶಾಲೆಯಲ್ಲಿ ಹೇಳಿಕೊಟ್ರೋ ಅವಾಗಿಂದ ನನಗೆ ಗಿಡ ಬೆಳೆಸೋ ಹವ್ಯಾಸ ಒಂದು ದಿನನಿತ್ಯದ ಒಂದು ಕಾರ್ಯಕ್ರಮ ಆಗಿಬಿಡ್ತು ಅದನ್ನು ನಾನು ಹಾಗೇ ಬೆಳ್ಸ್ಕೊಂಡು ಬಂದೆ ಮುಂದೆ ಆದರೆ ನಾವು ಮೊದಲೆಲ್ಲ ಬಾಡಿಗೆ ಮನೆಲ್ಲಿ ಇರ್ತಾಯಿದ್ವಿ ಅಲ್ಲೇ ಕುಂಡಲಿಗಳಲ್ಲಿ ಮಾತ್ರ ಗಿಡಗಳನ್ನು ಬೆಳೆಸೋದು ಮತ್ತು ಆ ಮನೆ ಬಿಟ್ಟಾಗ ಅವ್ನ ಎತ್ಕೊಂಡು ಬರೋದು ಹೀಗೇ ನಡೆದಿತ್ತು ಯಾವಾಗ ಒಂದು ದೇವರ ಅನುಗ್ರಹದಿಂದ ಒಂದು ಸ್ವಂತ ಮನೆ ಆಯ್ತೋ ನನಗೆ ನನ್ನ ಹವ್ಯಾಸ ಗರಿಗೆದರ್ತು ಅಂತ ಹೇಳ್ಬೋದು ಹಾಗಾಗಿ ನಾನು ಅನೇಕ ಗಿಡಗಳನ್ನು ತೆಂಗಿನ ಗಿಡ ಇರ್ಬೋದು ಪಪ್ಪಾಯ ಗಿಡ ಇರ್ಬೋದು ಸೀತಾಫಲ ಗಿಡ ಇರ್ಬೋದು ಪೇರಳೆ ಗಿಡ ಇರ್ಬೋದು ಹೀಗೆ ಹಣ್ಣಿನ ಗಿಡಗಳು ಆಮೇಲೆ ಹಾಗಲಕಾಯಿ ಬಳ್ಳಿ ಅಮೃತ ಬಳ್ಳಿ ತುಪ್ಪ ಹೀರೇಕಾಯಿ ಬಳ್ಳಿ ಹೀಗೆ ಅನೇಕ ಕಾಯಿಪಲ್ಲೆಗಳ ಬಳ್ಳಿಗಳನ್ನು ಮತ್ತು ಹೂವು ಗಿಡಗಳನ್ನು ಮಲ್ಲಿಗೆ ಗುಲಾಬಿ ಬೇಕಾದಷ್ಟು ಬ್ರಹ್ಮಕಮಲ ಹೀಗೆ ಅನೇಕ ಗಿಡಗಳನ್ನು ನಾನು ನಮ್ಮ ಒಂದು ಆವರಣದಲ್ಲಿ ಬೆಳೆಸಿದ್ದೇನೆ ಅದರದ್ದೊಂದು ರಕ್ಷಣೆ ಜವಾಬ್ದಾರಿ ಕೂಡ ನನ್ನದು ನಾನು ನನ್ನ ನಮಗೆ ಹೇಗೆ ಊಟ ನೀರು ಎಲ್ಲ ನಮ್ಗೆ ಹೇಗೆ ಅವಶ್ಯ ಇದೆನೋ ಅದೇ ರೀತಿ ಅವುಗಳಿಗೂ ಬೇಕು ಅನ್ನುವ ಒಂದು ಕಳಕಳಿ ನನ್ನ ಮನದಲ್ಲಿದೆ ಹಾಗಾಗಿ ನಾವು ಯಾವುದೇ ತೊಂದರೆ ಆಗದ ಹಾಗೆ ಆ ಗಿಡಗಳು ಹಾಳಾಗದಾಗೆ ನೋಡ್ಕೊಳ್ತಾಯಿದ್ದೆ ಇದನ್ನು ಗಮನಿಸಿದ ನಮ್ಮ ಮನೆ ಹತ್ತಿರ ಇರೋರು ಕೂಡ ನಾವು ನಮ್ಮ ನಮ್ಗೇನೂ ಮಾಹಿತಿ ಇಲ್ಲ ನಿಮ್ಮ ಮನೇಲ್ಲಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿವೆ ನಮಗೂ ಸ್ವಲ್ಪ ಮಾಹಿತಿ ಕೊಡಿರಿ ನಮ್ಮಲ್ಲಿ ಬೇಕಾದಷ್ಟು ಜಾಗ ಇದೆ ಗಿಡಗಳನ್ನು ಹಾಕ್ತೀವಿ ಅಂತ ಅಂತ ಕೇಳಿಕೊಂಡಾಗ ನನ್ಗೆ ಇನ್ನೂ ಸಂತೋಷ ಆಯಿತು ಹಾಗೇ ಅವ್ರನ್ನು ಕರೆದುಕೊಂಡು ಹೋಗಿ ಆ ಗಿಡಗಳು ಸಿಗುವ ಜಾಗಕ್ಕೆ ಕರ್ದ್ಕೊಂಡು ಹೋಗಿ ಒಳ್ಳೊಳ್ಳೆಯ ಹೂವಿನ ಗಿಡ ಹಾಗೂ ತರಕಾರಿಗಳ ಒಂದು ಸಸಿಗಳು ಹಾಗೂ ತೆಂಗಿನ ಗಿಡದ ಸಸಿಗಳು ಇಂಥವನ್ನೆಲ್ಲ ತೆಗೆದ್ಕೊಂಡು ಬಂದು ಅವರ ಆವರಣದಲ್ಲಿ ಕೂಡ ನಾನು ನಾನೇ ಖುದ್ದಾಗಿ ಹೇಗೆ ಅವನ್ನ ನೆಡಬೇಕು ಯಾವ ರೀತಿ ಅದಕ್ಕೆಲ್ಲ ಗೊಬ್ರಗಳನ್ನು ಹಾಕಬೇಕು ಯಾವ ರೀತಿ ನೀರೆರೀಬೇಕು ಎಲ್ಲವನ್ನೂ ಅವ್ರಿಗೆ ಹೇಳಿಕೊಟ್ಟೆ ಅವರು ಹೇಳಿದ ಪ್ರಕಾರ ಕಾಲ ಕಾಲಕ್ಕೆ ಗೊಬ್ಬರ ಹಾಗೂ ಕೆಲವು ಗಿಡಗಳಿಗೆ ಪ್ರತಿನಿತ್ಯ ನೀರು ಬೇಕು ಕೆಲವು ಗಿಡಗಳಿಗೆ ಎರಡು ದಿವಸಕ್ಕೆ ಮೂರು ದಿವ್ಸಕ್ಕೆ ಹಾಕಿದರೂ ನಡೆಯುತ್ತೆ ಹೀಗೆ ಎಲ್ಲ ನನ್ನ ಒಂದು ಸಲಹೆ ಮೇರೆಗೆ ಅವರು ಅವುಗಳನ್ನೆಲ್ಲ ಬೆಳೆಸಿದ್ರು ಆ ಆ ಬೆಳೆದ ಗಿಡಗಳನ್ನು ನೋಡಿದ್ದೇ ಒಂಥರ ನನ್ಗೆ ಸಂತೋಷ ಆಯ್ತು ನನ್ನ ಮನೆಯಲ್ಲಿ ಬೆಳೆದ ಗಿಡಗಳಿಗಿಂತ ಅಲ್ಲಿ ಅವ್ರು ಬೆಳೆಸಿದ ಗಿಡಗಳನ್ನು ಅದು ನನ್ನ ಸಲಹೆ ಮೇರೆಗೆ ಬೆಳೆಸಿದರು ಅಲ್ಲಿಯೂ ಇಂತಹ ಒಳ್ಳೆಯ ಒಂದು ಹಸಿರುಮಯ ವಾತಾವರಣ ನಿರ್ಮಾಣವಾಯಿತಲ್ಲ ಒಂದು ಅಂತ ಒಂದು ನಿಜವಾಗಿ ಬಹಳ ಒಂದು ಸಂತೋಷ ಆಯಿತು ನನಗೆ ಅವ್ರು ಕೂಡ ಅಷ್ಟೇ ಸಂತೋಷಪಡ್ತಾ ಇದ್ದಾರೆ ಹೀಗೆ ಒಬ್ಬರಿಂದ ಒಬ್ಬರು ನೋಡಿ ನೋಡಿ ನಾವು ಬೆಳೆಸಬೇಕು ನಾವು ಬೆಳೆಸಬೇಕು ಮನೆಯ ಸುತ್ತಮುತ್ಲೂ ಗಿಡಗಳಿದ್ದರೆ ಹೂಗಳು ಅರಳಿದರೆ ಎಷ್ಟು ಚೆಂದ ಕಣ್ಣಿಗೆ ನೋಡೋದಕ್ಕೆ ಭಾಳ ಚೆಂದ ಅಂತ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಹೀಗೆ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಎಲ್ಲರ ಮನೆಯಲ್ಲಿನೂ ಎಲ್ಲೆಲ್ಲಿ ಜಾಗ ಇದೆನೋ ಅಷ್ಟೇ ಸಣ್ಣ ಜಾಗದಲ್ಲಿಯೇ ಪಾಟ್ಗಳನ್ನು ಹಾಕೋದು ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸೋದು ಈ ರೀತಿಯಾಗಿ ನಾನು ಅವರಿಗೆಲ್ಲ ನಾನು ಸಹಾಯ ಮಾಡ್ತಾ ಇದ್ದೀನಿ ಅವರೂ ಕೂಡ ಅದನ್ನೇ ಒಂದು ಒಳ್ಳೆಯ ಸ್ಪಿರಿಟ್ನಿಂದ ತೊಗೊಂಡು ಗಿಡಗಳನ್ನು ಒಳ್ಳೆಯ ಮಕ್ಕಳಂತೆ ಜೋಪಾನ ಮಾಡ್ತಾ ಇದ್ದಾರೆ ಎಲ್ಲರ ಮನೆಯಲ್ಲಿ ಗಾರ್ಡ್ನಿಂಗ್ ಭಾಳ ಚೆಂದ ಕಾಣ್ತಾಯಿದೆ ಆ ಅನುಭವಾನ ನಿಜ್ವಾಗಿ ರೋಚಕವಾದಂಥ ಅನುಭವ ನಾನು ಅವ್ರಿಗೆ ಸಲಹೆಗಳನ್ನು ಕೊಡೋದಿಷ್ಟೇ ಈವನ್ನು ಮನೆಯಲ್ಲಿ ನಾವು ಡೈಲಿ ತರಕಾರಿಗಳನ್ನ ಹೆಚ್ತೇವೆ ಆ ಹೆಚ್ಚಿದ್ದು ತರಕಾರಿಗಳು ಕೆಟ್ಟಂಥದ್ದು ಅದನ್ನು ಬಿಸಾಡುವ ಬದಲು ಅದನ್ನೇ ಗಿಡಕ್ಕೆ ಹಾಕಿ ಮೇಲೆ ಸ್ವಲ್ಪ ಮಣ್ಣು ಹಾಕಿಬಿಟ್ರೆ ಅದೇ ಅದಕ್ಕೆ ಹಸಿಗೊಬ್ಬರ ಒಳ್ಳೆಯ ಗೊಬ್ಬರ ಸಿಗುತ್ತೆ ಆಮೇಲೆ ದ ಡೇಲಿ ನಾವು ಮನೆಯಲ್ಲಿ ಚಹಾ ಮಾಡ್ತೇವೆ ಆ ಚಹಾ ಪುಡಿಯನ್ನು ಕೂಡ ನಾನು ಗುಲಾಬಿ ಗಿಡಗಳಿಗೆ ಹಾಕ್ತೇನೆ ಅದನ್ನೂ ಕೂಡ ಅವ್ರಿಗೆ ಹೇಳಿದೆ ನಾನು ಅದೇ ರೀತಿ ಅವರೂ ಮಾಡ್ತಾ ಇದ್ದಾರೆ ಮತ್ತು ಒಂದು ಸಣ್ಣ ಒಂದು ಗುಂಡಿಯನ್ನು ತೆಗೆದು ಮನೆಯಲ್ಲಿ ಬಂದಂಥ ಈ ಹಸಿ ತರಕಾರಿಗಳು ಹಣ್ಣು ಹಂಪಲುಗಳು ಸಿಪ್ಪೆಗಳು ಅವನ್ನೆಲ್ಲ ಹಾಕಿ ಅದನ್ನು ಮುಚ್ಚೋದರಿಂದ ಅದು ಅಲ್ಲೇ ಅದು ಸಣ್ಣ ಒಂಥರ ಚಹಾ ಪುಡಿ ಥರ ಒಂದು ಗೊಬ್ಬರ ತಯಾರಾಗುತ್ತೆ ಆ ಗೊಬ್ರಗಳನ್ನು ಗೊಬ್ಬರವನ್ನು ಎಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕೋದು ನೀರು ಹಾಕೋದು ಹಂಗೆ ಮಾಡೋದರಿಂದ ಗಿಡಗಳು ಒಳ್ಳೆಯ ಚೆಂದ ಬೆಳಿತಾವೆ ಹಾಗೂ ದಷ್ಟ ಪುಷ್ಟವಾಗಿ ತರ್ಕಾರಿಗಳಂತೂ ಅಷ್ಟು ಚೆಂದ ಬರ್ತವೆ ಮೆಣ್ಸಿನ್ಕಾಯ್ ಆಗಿರ್ಬೋದು ಆಮೇಲೆ ಕೊತ್ತಂಬರಿ ಇದೆಲ್ಲ ನಾವು ಮನೆಯಲ್ಲೇ ಬೆಳೆಯೋದು ಭಾಳ ಚೆನ್ನಾಗಿ ಬರ್ತಾಯಿದೆ ಅದು ಹಾಗೇ ಮತ್ತೊಂದು ಏನಂದರೆ ಆ ಒಣ ಎಲೆಗಳನ್ನು ಎಲ್ಲೆಲ್ಲೂ ಬಿಸಾಡಿ ಪರಿಸರ ಹಾಳು ಮಾಡುವ ಬದಲು ಅದೇ ಎಲೆಗಳನ್ನು ಒಂದು ಬಕೆಟ್ನಲ್ಲೋ ಅಥವಾ ಒಂದು ಸಣ್ಣ ಒಂದು ತಗ್ಗು ತೋಡಿ ಅದರಲ್ಲಿ ಹಾಕಿ ಮುಚ್ಚೋದರಿಂದ ಅದು ಗೊಬ್ಬರ ಆಗುತ್ತೆ ಆಮೇಲೆ ನಮ್ಮ ಸುತ್ತಮುತ್ಲು ಇರುವ ಪರಿಸರವು ಒಳ್ಳೆಯ ಚೆನ್ನಾಗಿರುತ್ತೆ ಹೀಗೆ ಆಮೇಲೆ ಪ್ಲಾಸ್ಟಿಕ್ಕು ಅಂಥ ಇಂಥದ್ದು ಅಲ್ಲಿ ಇಲ್ಲೇ ಬಿಸಾಡುವ ಬದಲು ಒಂದು ಹತ್ತಿರ ಹಾಕಿ ಅದನ್ನು ನಗರಸಭೆ ಗಾಡಿಗಳಿಗೆ ಹಾಕೋದರಿಂದ ನಮ್ಮ ಪರಿಸರ ಚೆಂದಿರುತ್ತೆ ಹಾಗೂ ಅಲ್ಲಿ ಗಿಡಗಳು ಕೂಡ ಇನ್ನೂ ಚೆನ್ನಾಗಿ ಬರ್ತವೆ ಈ ರೀತಿ ಅವ್ರು ಹೇಳಿ ನಾನು ಇನ್ನೊಬ್ಬರಿಗೆ ಹೇಳಿದ್ದು ನಾನೂ ಅದೇ ರೀತಿ ಮಾಡೋದರಿಂದ ನನಗೆ ಅದು ಅನುಭವ ಭಾಳ ಖುಷಿ ತ್ ಖುಷಿ ಕೊಟ್ಟಿದೆ ನನಗೆ ಅದೇ ರೀತಿ ಎಲ್ಲರೂ ಆ ರೀತಿ ಮಾಡ್ತಾ ಇದ್ದಾರೆ ಈ ಎಲ್ಲ ಸಲಹೆಗಳನ್ನು ನಾನು ಅವ್ರಿಗೆ ನೀಡಿದ್ದೀನಿ ಅದನ್ನು ಹಾಳು ಮಾಡೋ ಬದಲು ಅದನ್ನೇ ಗಿಡಕ್ಕೆ ಹಾಕಿರಿ ಆಮೇಲೆ ಈಗ ಅಕ್ಕಿ ತೊಳೆದ ನೀರು ಅದನ್ನು ಸುಮ್ಮನೆ ವಾಶ್ ಬೇಶಿನಲ್ಲಿ ಚೆಲ್ಲೋ ಬದ್ಲು ಅದನ್ನೇ ಕಲೆಕ್ಟ್ ಮಾಡಿ ಗಿಡಕ್ಕೆ ಹಾಕೋದು ಅಂದರೆ ನೀರನ್ನು ನಾವು ಒಂದು ನೀರನ್ನು ಉಳಿಸಿದಾಗ್ ಆಗುತ್ತೆ ಗಿಡಗಳಿಗೆ ಒಂದು ಪೌಷ್ಟಿಕ ನೀರೂ ಸಿಗುತ್ತೆ ಅದು ಅಕ್ಕಿ ತೊಳೆದ ನೀರಿನಲ್ಲಿ ಪೌಷ್ಟಿಕತೆ ಇರುತ್ತೆ ಆ ಪೌಷ್ಟಿಕವಾದಂಥ ನೀರು ಗಿಡಗಳಿಗೆ ಹಾಕೋದರಿಂದ ಆ ಗಿಡಗಳೂ ಚೆನ್ನಾಗಿ ಬೆಳೆಯುತ್ತವೆ ಹಾಗೂ ನೀರು ಪೋಲಾಗುವುದಿಲ್ಲ ನಮ್ಮ ಗಿಡಗಳಿಗೆ ಹಾಕುವ ನೀರು ಅಷ್ಟು ನೀರನ್ನೂ ನಾವು ಉಳಿಸ್ಬೋದು ಹೀಗೆ ನಾನು ಅನೇಕ ಸಲಹೆಗಳನ್ನು ಅವರಿಗೆ ಬೇರೆಯವರಿಗೆ ಕೊಡುವ ಕೊಡುವುದರ ಜೊತೆ ಜೊತೆಗೆ ನಾನೂ ಅದನ್ನು ಪಾಲನೆ ಮಾಡೋದರಿಂದ ನಮ್ಮ ಮನೆ ನಮ್ಮ ಮನೆಯ ಸುತ್ತಮುತ್ತಲೂ ಹಾಗೂ ಒಂಥರ ಹಸಿರು ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳೋದರಲ್ಲಿ ನಂಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಅದು ಅದೇನು ಒಂದು ನನಗೆ ಆ ಸಂತಸದ ಒಂದು ಅನುಭವ ಏನು ಸಿಗುತ್ತಲ್ವ ಅದು ಎಷ್ಟು ದುಡ್ಡು ಕೊಟ್ರೂ ಸಿಗೋದಿಲ್ಲ ಅಂಥ ಒಂದು ಅನುಭವ ಅದು ಈ ರೀತಿಯಾಗಿ ನಾವು ಹಸಿರುಮಯ ವಾತಾವರಣವನ್ನ ಇಲ್ಲಿ ನಾವು ನಿರ್ಮಿಸ್ತಾ ಇದ್ದೇವೆ